ನಮಸ್ಕಾರ ಹೇಳಿ ಹಾಂ ಹೌದು ಹೇಳಿ ಹಾಂ ಕೊಡೋಣ ಎಷ್ಟಿದೆ ನಿಮ್ಮ ಹತ್ರ ಬಂಗಾರ ಹಾಂ ಓಕೆ ಮೂರು ವರ್ಷ ಅಂತಿದ್ದೀರ ಓಕೆ ಹತ್ತು ತೊಲ ಅಂದರೆ ನಮ್ಮಲ್ಲಿ ನಾಲ್ಕು ಪರ್ಸೆಂಟ್ ಬಡ್ಡಿ ಇರುತ್ತೆ ಮತ್ತು ಪ್ರತಿ ತಿಂಗಳು ನಿಮಗೆ ಇಂತಿಷ್ಟು ಪೇ ಮಾಡೋದು ಅಂತ ಹೇಳಿ ಇರುತ್ತೆ ನೀವು ಚಿನ್ನ ತಗೋ ಬನ್ನಿ ನಮ್ಮ ಬ್ಯಾಂಕ್ಗೆ ನಾವದನ್ನು ಚೆಕ್ ಮಾಡಿ ಅದಕ್ಕೆ ವೆರಿಫಿಕೇಷನ್ ಮಾಡಿ ಎಷ್ಟು ನಾವು ಕೊಡಬಹುದು ಅಂತ ಹೇಳಿ ನಾವು ಚೆಕ್ ಮಾಡಿ ಅದರ ಮೇಲೆ ನಿಮಗೆ ಆ ಹಣಾನ ಫಿಕ್ಸ್ ಮಾಡ್ತೀವಿ ಬ್ರ್ಯಾಂಚು ಬನ್ನಿ ನಿಮ್ಮ ನೀವೆಲ್ಲಿರೋದು ನೀವು ನೀವೆಲ್ಲಿರೋದು ಹೌದಾ ಹನುಮಂತ ನಗರ ಥರ್ಡ್ ಫೋರ್ಥ ಫೋರ್ಥಲ್ಲಿ ಇದೆ ನೋಡಿ ಫೋರ್ಥ್ ಕ್ರಾಸಲ್ಲಿ ಫೋರ್ಥ್ ಫೋರ್ಥ್ ಕ್ರಾಸಲ್ಲಿ ಬರುತ್ತೆ ನೋಡಿ

ಹಾಂ ಬಂದಮೇಲೆ ನೀವು ಕಾಲ್ ಮಾಡಿ ನಮ್ಮ ಸ್ಟಾಫ್ ಇರ್ತಾರೆ ಅಲ್ಲಿ ಸ್ಟಾಫ್ ಜೊತೆ ಮಾತಾಡಿ ಅದು ನಿಮಗೆ ಚೆಕ್ ಮಾಡಿಬಿಟ್ಟು ಅದು ತದ ನಂತ್ರಾನೇ ನಿಮಗೆ ಎಷ್ಟು ಕೊಡಬೌದು ಅಂತ ಹೇಳಿ ನಮ್ಮ ಸ್ಟಾಫ್ ನಿ ನಿಮ್ಮ ಜೊತೆ ಮಾತಾಡ್ತಾರೆ ಹಾಂ ಮೂರು ಮೂರು ಮೂರು ವರ್ಷ ಆದಮೇಲೆ ನೀವು ಫುಲ್ಲು ಅಮೌಂಟ್ ಹಣ ಕೊಟ್ಟು ನೀವು ತಗೋಬೌದು ಇಲ್ಲಾಂದರೆ ನೀವು ಅದನ್ನೇ ಕಂಟಿನ್ಯೂ ಸಹ ಮಾಡ್ಬೌದು ಅದು ನಿಮಗೆ ಹಾಂ ನಿಮ್ಮ ಮೇಲೆ ಡಿಪೆಂಡ್ ಇರತ್ತೆ

ಹಾಂ ಮಾಡಿ ಬನ್ನಿ ಇವತ್ತು ನಾಳೆ ರ ಆಫೀಸ್ ಓಪನ್ ಇರುತ್ತೆ ಬ್ಯಾಂಕು ಬಂದು ಇಲ್ಲ ಇಲ್ಲ ಪ್ರತಿ ತಿಂಗಳು ಪ್ರತಿ ತಿಂಗಳು ನೀವು ಬಡ್ಡಿ ಸಮೇತ ಕಟ್ಟಬೇಕಾಗುತ್ತೆ ಹಾಂ ಓಕೆ